ಮೈಸೂರಲ್ಲಿ ಪ್ರವಾಸೋದ್ಯಮಗಳು ತುಂಬ ಇವೆ ಆದರೆ ನಾನು ಪ್ರವಾಸೋದ್ಯಮ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂತಂದರೆ ಫಸ್ಟು ಅರಮನೆ ಅರಮನೆ ಅಲ್ಲಿ ಸಂಜೆ ಆಯಿತು ಅಂದರೆ ತುಂಬ ಜನ ಸೇರ್ತಾರೆ ತುಂಬ ಜನ ಅಂದರೆ ಸಿಕ್ಕಾಪಟ್ಟೆ ಜನ ಪ್ರವಾಸೋದ್ಯಮ ಅಂದರೆ ಬೇರೆ ಬೇರೆ ದೇಶದಿಂದ ಕೂಡ ಅರಮನೆ ನೋಡೊದಕ್ಕೆ ತುಂಬ ಜನ ಬಂದು ಸೇರ್ತಾರೆ ಏನಪ್ಪಾ ಅಂತ ಅಂತಂದರೆ ತುಂಬ ಜನ ಅಂತ ಅಂತಂದರೆ ಅಲ್ಲಿ ತುಂಬ ವ್ಯವಸ್ಥೆಗಳು ಅಂದರೆ ಏನು ವ್ಯವಸ್ಥೆ ಅಂತಂದರೆ ಬಸ್ಸಿನ ವ್ಯವಸ್ಥೆಗಳು ಬೇಕು ಯಾಕಂದರೆ ಜನಗಳಿಗೆ ತುಂಬ ಹಿಂಸೆ ಆಗ್ತಿದೆ ತುಂಬ ನೂಕಾಟ ಡಿಸ್ಟಂಸೆನ್ಸ್ ಅಂದರೆ ದೂರ ದೂರ ನಿಲ್ಲಿಸಿ ಕಳಿಸ್ಬೇಕು ಅರಮನೆ ನೋಡೋದಕ್ಕೆ ತುಂಬ ಜನ ಅಂದರೆ ತುಂಬ ಆ ಆನೆಗಳು ಅರಮನೆ ಅಲ್ಲಿರೋವಂತಹ ಆನೆ ಮ ಆನೆಗಳ ನೋಡೋದಕ್ಕೆ ದಸರಾ ಟೈಮಲ್ಲಿ ತುಂಬ ಜನ ಬರ್ತಾರೆ ಆಮೇಲೆ ಏನಪ್ಪಾ ಅಂತಂದರೆ ಅಲ್ಲಿನ ಏನಪ್ಪಾ ಅಂದರೆ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟಕ್ಕೆ ಬೆಟ್ಟ ಹತ್ತೋದಕ್ಕೆ ಇನ್ನೂ ಜಾಗ ಇದೆ ಅಂದ್ರೆ ಮೆಟ್ಲುಗಳನ್ನು ಹತ್ಕೊ ಹೋಗೋದಕ್ಕೂ ಜಾಗ ಇದೆ ಆಮೇಲೆ ಬಸ್ಸಲ್ಲಿ ಹೋಗೋದಕ್ಕೂ ಕೂಡ ಇದೆ ರೋಡಿನ ವ್ಯವಸ್ಥೆ ಚೆನ್ನಾಗಿದೆ ಆದರೆ ಇವಾಗ ಏನಪ್ಪಾ ಅಂತಂದರೆ ನಂದಿ ಬೆಟ್ಟದಲ್ಲಿ ಹೋಗೋದಕ್ಕೆ ನಂದಿ ಬೆಟ್ಟಕ್ಕೆ ಹೋಗೋದಕ್ಕೆ ಅಲ್ಲಿ ರೋಡಿನ ವ್ಯವಸ್ಥೆ ಚೆನ್ನಾಗಿಲ್ಲ ಇವಾಗ ರೆಡಿ ಮಾಡ್ತಿದ್ದಾರೆ ಸರ್ಕಾರದಿಂದ ಅದಕ್ಕೆ ಡೆವಲಪ್ಮೆಂಟ್ ಮಾಡಬೇಕು ಏನಪ್ಪಾ ಅಂತಂತಂದರೆ ಅಲ್ಲಿ ರೋಡು ತುಮ್ ಬಿರುಕು ಬಿಟ್ ಬಿಟ್ಟಿದೆ ಬಿರುಕು ಬಿಟ್ ಬಿಟ್ಟಿದೆ ಅಲ್ಲಿಂದ ಅದಕೋಸ್ಕರ ಅಲ್ಲಿ ಅದಕ್ಕೆ ಜ ಅಲ್ಲಿಗೆ ಸರ್ಕಾರ ದುಡ್ಡು ವ್ಯವಸ್ಥೆ ಕೊಟ್ಟು ರೋಡನ್ನು ವ್ಯವಸ್ಥೆ ಮಾಡಬೇಕು ಬೆಟ್ಟದಲ್ಲಿ ಏನಪ್ಪಾ ಅಂತಂತಂದರೆ ತುಂಬ ಜನ ಅಂದರೆ ಚಾಮುಂಡಿ ಬೆಟ್ಟ ನೋಡೋದಕ್ಕೇನೆ ನೋಡೋದಕ್ಕೆ ಬೇರೆ ಬೇರೆ ದೇಶದಿಂದ ಕೂಡ ಚಾಮುಂಡಿ ದೇವಸ್ಥಾನ ನೋಡೋದಕ್ಕೆ ತುಂಬ ಜನ ಬರ್ತಾರೆ ಏನಪ್ಪಾ ಅಂದರೆ ಅಲ್ಲಿ ತುಂಬ ಬಸ್ ವ್ಯವಸ್ಥೆ ಇದ್ದರೂ ಕೂಡ ಆ ಬಸ್ ಎಷ್ಟೇ ವ್ಯವಸ್ಥೆಗಳ್ ಮಾಡಿದ್ದರೂ ಕೂಡ ಜನಗಳಿಗೆ ಸಾಲುತ್ತಿಲ್ಲ ನೂಕಾಟ ಬಸ್ಸಲ್ಲಿ ತುಂಬ ನೂಕಾಟಗಳು ಇದೆ ತಳ್ಳಾಡೋದು ನೂಕಾಡೋದು ಎಲ್ಲ ಇದೆ ಅದಕ್ಕೋಸ್ಕರ ಸರ್ಕಾರದಿಂದ ಇನ್ನೂ ಒಂದೆರಡು ಮೂರು ಬಸ್ಸುಗಳ್ನ ವ್ಯವಸ್ಥೆ ಮಾಡಬೇಕು ಆಮೇಲೆನಪ್ಪಾ ಅಂತಂತಂದರೆ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಯಾಕಂದರೆ ನಾವೇ ತಗೊಂಡು ಹೋಗಬೇಕು ಇಲ್ಲ ಅಲ್ಲಿ ಒನ್ ಟು ಡಬಲ್ ಒಂದಕ್ಕೆ ಎರಡು ಎರಡು ಎರಡು ಪಟ್ಟು ಕೊಡಬೇಕು ದುಡ್ಡನ್ನು ಕೊಟ್ಟು ತಗೊಬೇಕು ಆಮೇಲೆ ಸಂಜೆ ಆಯಿತು ಅಂದರೆ ಅಲ್ಲಿ ಪೊಲೀಸಿನ ವ್ಯವಸ್ಥೆಗಳಿಲ್ಲ ಯಾಕಂದರೆ ಕಳ್ಳತನ ಆಗೋದು ಮೀನ್ಸ್ ಜಾಸ್ತಿ ಎಂತ ಅಂದರೆ ಹೆಂಗಸರು ಹಾಕಿರೋ ಚಿನ್ನದ ಮೇಲೆ ಕಳ್ತನಗಳು ಆಗೋ ಆಗೋದು ತುಂಬ ನಡೀತಿದೆ ಯಾಕಂದರೆ ಸರ್ಕಾರದವರು ಅದನ್ನು ಗಮನಿಸಿ ಇನ್ನೂ ಪೊಲೀಸುಗಳ್ನ ಹೆಚ್ಚು ಹೆಚ್ಚಾಗಿ ಚಾಮುಂಡಿ ಬೆಟ್ಟಕ್ಕೆ ಹಾಕಿಸಬೇಕು ಆಮೇಲೆ ತುಂಬಾಕಡೆ ಕಳ್ಳತನ ಆಗೋದಂತೂ ಜಾಸ್ತಿ ಇದೆ ಪೊಲೀಸಿನ ವ್ಯವಸ್ಥೆ ಮಾಡಬೇಕು ರೋಡಿನ ವ್ಯವಸ್ಥೆ ಕೂಡ ಅಲ್ಲಿ ಕರೆಟ್ಟಾಗಿ ಆಗಿಲ್ಲ ಇನ್ನೂ ಕರೆಟ್ಟಾಗಿ ಅದನ್ನು ಕೂಡ ಮಾಡಿಸಬೇಕು ಆಮೇಲೆ ಏನಪ್ಪಾ ಅಂತಂದರೆ ಝೂ ಝೂಲಿ ಝೂ ಅಂತ ಮಾತ್ರ ಹೆಸ್ರು ಇದೆ ಅಷ್ಟೇ ಆದರೆ ಝೂಲಿ ಪ್ರಾಣಿಗಳು ವೆರಿ ಪ್ರಾಣಿಗಳೇ ಕಮ್ಮಿ ಇದೆ ಏನಪ್ಪಾ ಅಂತಂದರೆ ತುಂಬ ಫಸ್ಟು ತುಂಬ ತುಂಬ ಇದ್ದ ಪ್ರಾಣಿಗಳು ಈಗ ಸರಿಯಾಗಿ ಪ್ರಾಣಿಗಳೇ ಇಲ್ಲ ಏನಪ್ಪ ಅಂದರೆ ಒಳಗಡೆ ಹೇಗ್ ಒಳಗಡೆ ಹೋಗ್ತೀವಿ ಏನಂದರೆ ನಾವು ಹೊರಗಡೆಯಿಂದ ತಗೊಂಡ್ಹೋಗಿರೋ ತಿಂಡಿ ಐಟೆಮ್ಸನ್ನು ಒಳಗಡೆ ಕೊಡೋಲ್ಲ ನ ಅದನ್ನು ಅದನ್ನು ನಾವು ಯೂಸ್ ಮಾಡೋ ಹಾಗೆ ಇಲ್ವಂತೆ ಒಳಗಡೆ ಹೋದಾಗ ಅವ್ರೇ ಮಾತ್ರ ಅಲ್ಲಿ ಇಟ್ಟಿರೊ ಅಂತ ತಿಂಡಿಗಳನ್ನು ಮಾತ್ರ ತಗೋಬೇಕು ಅಂತ ಅಂದು ತಗೋಬೇಕಂತೆ ಆಮೇಲೆ ಅಲ್ಲಿ ಅಲ್ಲಿ ಕೂಡ ನೀರಿನ ವ್ಯವಸ್ಥೆ ಇಲ್ಲ ಕರೆಟ್ಟಾಗಿ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ನಲ್ಲಿಗಳ್ನ ಇಟ್ಟಿರ್ತಾರೆ ಆ ನಲ್ಲಿಗಳಲ್ಲಿ ಸರಿಯಾಗಿ ಬರೋದು ಇಲ್ಲ ಏನಪ್ಪಾ ಅಂದರೆ ಝೂಲಿ ಆಮೇಲೆ ಪ್ರಾಣಿ ಝೂ ಅಂತ ಮಾತ್ರ ಹೆಸ್ರು ಇಟ್ಟಿದಾರೆ ಪ್ರಾಣಿಗಳ್ ಮಾತ್ರ ತುಂಬ ಇರೋದು ಇಲ್ಲವೇ ಇಲ್ಲ ಸರ್ಕಾರದವ್ರು ನೋಡಿ ಅದಕ್ಕೆ ಪ್ರಾಣಿಗಳನ್ನು ತಂದಿಡಬೇಕು ಆಮೇಲೆ ಅಲ್ಲಿ ಏನಪ್ಪಾ ಅಂತಂತಂದರೆ ಊಟ ಊಟದ ವ್ಯವಸ್ಥೆಯೂ ಇರೋಲ್ಲ ತುಂಬ ಜನ ಹೋಗಿರ್ತಾರೆ ತುಂಬ ಜನ ಬರ್ತಾರೆ ಬೇರೆ ಬೇರೆ ಅದಕ್ಕೂ ಕೂಡ ಆ ಪ್ಲೇಸಿಗೂ ಕೂಡ ಬೇರೆ ಬೇರೆ ಜನಗಲು ಬೇರೆ ಬೇರೆ ದೇಶದಿಂದ ಜನಗಳು ಕೂಡ ಬರ್ತಾರೆ ಪ್ರಾಣಿಗಳ್ನ ನೋಡೋದಕ್ಕೆ ಅಂತಾನೇ ಬರ್ತಾನೆ ಬರ್ತಾರೆ ಆದರೆ ಅಲ್ಲಿ ಪ್ರಾಣಿಗಳು ಹೆಚ್ಚು ಇಲ್ಲ ಏನಪ್ಪಾ ಅಂತಂತಂದರೆ ಆಮೇಲೆ ಊಟದ ವ್ಯವಸ್ಥೆಯೂ ಇಲ್ಲ ತುಂಬ ಹಸ್ಕೊಂಡು ಬರಬೇಕು ತಿಂಡಿ ಆಮೇಲೆ ತಿಂಡಿಗಳು ತಿನ್ನುವಂಥ ಆಹಾರ ಪದಾರ್ಥಗಳನ್ನು ಕೂಡ ನಾವು ಹೊರ್ಗಡೆಯಿಂದ ತಗೊಂಡು ಹೋಗೋಂಗಿಲ್ಲ ತೊಗೊಂಡು ಹೋದರೂ ಅದನ್ನು ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಅಲ್ಲೇ ಇಲ್ಲೇ ಇಡಿ ಒಳಗಡೆ ಏನೂ ತಗೋ ಹೋಗೋಂಗಿಲ್ಲ ನೀರಿನ ಬಾಟಲ್ ಕೂಡ ತಗೊಂಡು ಹೋಗೋಂಗಿಲ್ಲ ಒಳ್ಗಡೆಯೇ ಇದೆ ಎಲ್ಲ ಕುಡಿಬೇಕು ಅಂತಾ ಹೇಳಿ ಕಳಿಸ್ತಾರೆ ಆದರೆ ಅಲ್ಲಿ ಚೆನ್ನಾಗಿ ಇರೋಲ್ಲ ನೀರು ಅದರಿಂದ ಇನ್ನು ನೆಕ್ಸ್ಟು ಏನಪ್ಪಾ ಅಂತಂತಂದರೆ ಲಲಿತ ಮಹಲ್ಲಿಗೂ ಹೋಗ್ತಾರೆ ತುಂಬ ಜನ ಲಲಿತ ಮಹಲ್ಲಿಗೂ ಹೋಗ್ತಾರೆ ಅಲ್ಲಿಂದ ಏನಪ್ಪಾ ಅಲ್ಲಿ ಲಲಿತ ಮಹಲಲ್ಲಿ ಅಷ್ಟೇನು ಚೆನ್ನಾಗಿದೆ ಆದರೆ ಅಲ್ಲಿ ಕೂಡ ಇನ್ನೂ ಇಂಪ್ರೂವ್ ಆಗಬೇಕು ಇಂಪ್ರೂವ್ಮೆಂಟ್ ಕಾಣಬೇಕು ಇನ್ನೂ ಕಂಡಿಲ್ಲ ಅದು ಇಂಪ್ರೂವ್ಮೆಂಟ್ ಮಾಡಬೇಕು ಇನ್ನು ವ್ಯವಸ್ಥೆಯನ್ನು ಮಾಡಬೇಕು ಏನಪ್ಪಾ ಅಂತಂದರೆ ನಮ್ಮ ಹಳ್ಳಿಯಿಂದ ಅಲ್ಲಿಗೆ ಮಿನಿಮಮ್ ಅಂದರೆ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಆಗ್ತದೆ ಆದರೆ ನಮ್ಮೂರಿನಲ್ಲಿ ವ್ಯವಸ್ಥೆ ಬಸ್ಸಿನ ವ್ಯವಸ್ಥೆ ಇಲ್ಲ ಏನಪ್ಪಾ ಅಂತಂತಂದರೆ ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಯಾಕಂದರೆ ನಾವು ಹಾ ರಾತ್ರಿ ಎಷ್ಟೋ ಎಷ್ಟೇ ರಾತ್ರಿಯಲ್ ಹೋಗಬೇಕು ಅಂತಂತಂದರೂ ಬಸ್ಸಿನ ವ್ಯವಸ್ಥೆ ಇಲ್ಲ ಟೈಮಿಂಗ್ಸು ಅಂತ ಅಂದರೆ ಆರು ಗಂಟೆಗೆ ಮುಗೀತು ಬಸ್ಸು ಬರೋಲ್ಲ ನಾವೇ ಹೋಗಬೇಕು ಅಂತಂದರೆ ನಾವಿಲ್ಲಿಂದ ನಡ್ಕೊಂಡು ಹೋಗಿ ಅಲ್ಲಿ ಹೋಗಬೇಕು ಅಂತಂದರೆ ತುಂಬ ಲೇಟ್ ಆಗ್ತದೆ